ನನ್ನ ವಿದ್ಯಾಭ್ಯಾಸ ಬಂದು ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋ ವ್ಯಕ್ತಿ ಮತ್ತು ನಾನು ಒಬ್ಬ ಡಿಗ್ರಿ ಓಲ್ಡರ್ ಆಗಿದ್ರು ನನಗೆ ಯಾವುದೇ ರೀತಿ ಕೆಲಸಕ್ಕೆ ಹೋಗಕ್ ನಂಗೆ ಇಂಟ್ರೆಸ್ಟಿರ್ಲಿಲ್ಲ ಮತ್ತು ನನಗೆ ಆದ ನಂದೇ ಆದ ಸ್ವಂತ ಒಂದು ಬಿಸ್ನೆಸ್ನ ನನಗೆ ಕಲಿಬೇಕು ಇಲ್ಲ ನಂದೇ ಒಂದು ಬಿಸ್ನೆಸ್ನ ನಾನು ಓಪನ್ ಮಾಡಬೇಕಂತ ನನಗೆ ಇಂಟ್ರೆಸ್ಟ್ ಇದ್ರಿಂದ ನಾನು ಅಗ್ರಿಕಲ್ಚರಲ್ ಫರ್ಟಿಲೈಸರ್ಸ್ ಅಂಗಡಿನ ಓಪನ್ ಮಾಡಿದೆ ನಾನು ಇದನ್ನು ಇಮ್ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಸಿ ಕಡಿಮೆ ಆದಷ್ಟು ಕೈಗೆಟುಕೋ ದರದಲ್ಲಿ ರೈತ್ರಿಗೆ ಸಿಗೋವಂಗೆ ನಾನು ಅಂಗಡಿಗಳ್ನ ಓಪನ್ ಮಾಡಿದ್ದೆ ಮತ್ತು ಆವಾಗ ಸ್ಟಾರ್ಟಿಂಗಲ್ಲೆಲ್ಲ ಅಷ್ಟೊಂದು ಫೇಮಸ್ಸಿರ್ಲಿಲ್ಲ ಇವಾಗ ತು ರೈತರಿಗೂ ಗೊತ್ತಾಯಿತು ಈ ಫರ್ಟಿಲೈಸರ್ಸ್ ಚೆನ್ನಾಗಿದೆ ಅಂತ ಆದ್ರಿಂದ ತುಂಬ ಜನ ಬಂದು ತೊಗೊಂಡೋಗ್ತಾರೆ ಮತ್ತು ನಾನು ಇವಾಗ ಒಂದು ಮೊದ್ಲು ನಾನು ಒಂದಿಪ್ಪತ್ತು ವರ್ಷದ ಹಿಂದಗಡೆ ಬರೀ ಒಂದು ಬ್ರ್ಯಾಂಚ್ ಮಾತ್ರ ನಾನು ನಿಭಾಯಿಸ್ತಿದ್ದೆ ಇವಾಗ ನಂದು ಮ್ ತುಮ್ಕೂರು ಜಿಲ್ಲೆಯಲ್ಲಿ ಮೂರು ಬ್ರ್ಯಾಂಚಿದೆ ಆದ್ರಿಂದ ಇದು ಒಂದು ತುಂಬ ಒಂದು ಲಾಭ ಬರೋ ಉದ್ಯೋಗ ಅಂತ ಹೇಳ್ಬೌದು ಯಾಕಂದರೆ ನೀವು ಇಂಪೋರ್ಟ್ ಮಾಡಿಸ್ಕೊಂತಿರ ಅದನ್ನು ಸ್ವಲ್ಪ ರೈತರಿಗೆ ಸಿಗೋವಂಗೆ ಕ್ ಮಾರ್ತಿರ ಇದರಿಂದ ರೈತರಿಗೂ ಒಳ್ಳೆದು ಮತ್ತು ನಮಗೂ ಒಂದು ಒಳ್ಳೆದು ಅಂತ ಹೇಳ್ಬೌದು ಈ ರೀತಿ ನಾನು ನನ್ನ ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದೀನಿ